ನನ್ನ ಹೆಸರು ನಿಖಿಲ್ ಅಂತ ನಾವು ತೋಟಲ್ ನಮ್ಮ ಕುಟುಂಬದಲ್ಲಿ ನಾಲ್ಕು ಜನ ಇರ್ತೀವಿ ನಾನು ಅಪ್ಪ ಅಮ್ಮ ಮತ್ತು ತಂಗಿ ನನಗೆ ಕುಟುಂಬ ಅಂದರೆ ಆ್ಯಕ್ಚುಲಿ ಭಾಳ ಇಷ್ಟ ಯಾಕಂತಂದರೆ ಅದರಲ್ಲೂ ನನ್ನ ತಂಗಿ ಅಂದರೆ ನಂಗೆ ಪಂಚಪ್ರಾಣ ಯಾಕಂದರೆ ಆಕಿ ಸಣ್ಣಾಕಿದ್ದೋತ್ತಿಗೆ ನಾನು ಆಕಿಗೆ ಎತ್ಕೊಂಡು ಓಡೋಗ್ಬಿಟ್ಟಿದ್ನಂತೆ ಕೊಪ್ಪಳ ಇದು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹುಟ್ಟಿದಳು ಆವಾಗ ಸಿಸ್ಟರ್ ಬಂದು ನನಗೆ ಬೈದು ಕರ್ಕೊಂಡು ಬಂದಿದ್ದರು ವಾಪಾಸ್ಸು ಮತ್ತು ನನಗೆ ಟೋಟಲ್ ನಾನು ಫಸ್ಟ್ ಕಲ್ತಿದ್ದು ಎಲ್ಲಿ ಅಂತಂದರೆ ಇಲ್ಲೇ ಕೊಪ್ಪಳದಲ್ಲೇ ಶಾಲೇಲಿ ಕಲ್ತಿದ್ದೀನಿ ಇಲ್ಲಿ ನನಗೆ ಫಸ್ಟ್ ನನಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಯಾರಂತಂದರೆ ಲೋಕೇಶ್ ಅಂತಿದ್ದಾನೆ ಆತನೇ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆತ ಅಂದರೆ ನಂಗೆ ಭಾಳ ಇಷ್ಟ ನಾನು ಆತ ಸೇರಿಸಿ ಭಾಳಂದರೆ ಭಾಳ ಮೆಮೊರೀಸ್ ಕ್ರಿಯೇಟ್ ಮಾಡೀವಿ ಟೈಮ್ ಸ್ಪೆಂಡ್ ಮಾಡೀವಿ ಅದು ಇದು ಎಲ್ಲಾ ಭಾಳಂದರೆ ಭಾಳ ಮಾಡೀವಿ ಮತ್ತು ನಾನು ಫಸ್ಟ್ ನಾನು ಆ್ಯಕ್ಚುಲಿ ಲೆವೆನ್ ಮಂತ್ ಹನ್ನೊಂದು ತಿಂಗ್ಳ ಕೂಸಿದ್ದೆ ಅವಾಗಿಂತನೇ ನಮ್ಮ ಮಮ್ಮಿ ನನಗೆ ಬಿಟ್ಟು ನಮ್ಮ ಅಜ್ಜಿ ಮನೆಗೆ ಕಳ್ಸಿದ್ದರು ಯಾಕಂತಂದರೆ ನಮ್ಮ ಪಪ್ಪನ ಮಮ್ಮಿ ನಮ್ಮ ಮಮ್ಮಿಗೆ ಬೈತಿದ್ದರಂತೆ ಏನು ಚಂತನ ನಮ್ಮದೇ ಹುಡುಗಗೆ ನೋಡ್ಕೊಂಡು ಕುಂದಿರ್ತಿ ಸ್ವಲ್ಪ ಅಡಿಗೆ ಕೆಲಸ ಮಾಡು ಬರೇ ನೀನು ಹುಡುಗನ ನೋಡ್ಕೊಂಡು ಕುಂತರೆ ಇಲ್ಲಿ ಅಡಿಗೆ ಯಾರು ಮಾಡ್ತಾರೆ ಆ ಟೈಪೆಲ್ಲ ಬೈತಿದ್ದರಂತೆ ಸೊ ಅದರ ಸಲುವಾಗಿ ನನಗೆ ಬಿಟ್ಟು ಕಳ್ಸಿ ಬಿಡ್ ನನಗೆ ನಮ್ಮ ಅಜ್ಜಿ ನಮ್ಮ ಮಮ್ಮಿನ ಪಪ್ಪ ಮಮ್ಮಿ ಕಡೆ ಕಳ್ಸಿದ್ದರು ಅಲ್ಲಿ ನಾನೇನಿಲ್ಲಾಂದರೂನು ಎಲ್ ಕೆ ಜಿ ಯು ಕೆ ಜಿವರೆಗು ಅವರ ಹತ್ರನೇ ಇದ್ದೆ ಆಮೇಲೆ ಎಲ್ ಕೆ ಜಿ ಯು ಕೆ ಜಿ ಅಲ್ಲಿದ್ದರೂನು ಅವರದೇನು ಭಾಳ ದೂರಿಲ್ಲ ಇಲ್ಲೇ ಕೊಪ್ಪಳ ಸಮೀಪೇ ಇದೆ ಅವರದ್ದೂನು ಊರು ಗಿಣಿಗೆರ ನಾನು ಅಲ್ಲಿಂದ ಡೈಲಿ ಕಾಲೇಜಿಗೆ ಬಿಡಾಕೆ ನಮ್ಮ ತಾತ ಅಜ್ಜಿ ಇಬ್ಬರೂ ಬರ್ತಿದ್ದರು ಅವರು ನನ್ನ ಬಿಟ್ಟು ಮೆಲ್ಲಕ್ಕೆ ಮತ್ತು ಹೋಗ್ತಿದ್ದರೂ ಮತ್ತು ಸ್ಕೂಲ್ ಬಿಡೋಣ ಕರ್ಕೊಂಡು ಬರೋಕೂ ಬರ್ತಿದ್ದರು ಮತ್ತು ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸಣ್ಣ ಇದ್ದೋತಿಗೆ ಸ್ಕೂಲ್ ಅಂದರೇನೆ ಆಗ್ತಿದಿಲ್ಲ ನನಗೆ ಬರೇ ಅಳ್ಕೊಳ್ತಾ ಕುಂದಿರ್ತಿದ್ದೆ ಅವಾಗ ನಮ್ಮ ಫ್ರೆಂಡ್ ಒಬ್ಬಾತ ಲೋಕೆಶ್ ಅಂತ ಹೇಳಿದ್ನಲ್ಲಾ ಆತ ಸಿಕ್ಕ ನಂಗೆ ಆತನ ಸಲ್ವಾಗಿ ನಾನು ಸ್ಕೂಲಿಗೆ ಹೋಬೇಕಂತ ಆಸಕ್ತಿ ಬಂತು ಯಾಕಂತಂದರೆ ಆತ ನಾನು ಆತ ಇದ್ದರೆ ನನಗೆ ಬೇರೆ ಏನು ಬೇಕಾಗ್ತಿದ್ದಿಲ್ಲ ನಾನು ಆತ ಆರಾಮು ಫುಲ್ಲು ಎಲ್ಲಾ ಕ್ಲಾಸಲ್ಲೂ ಮಾತಾಡ್ಕೆಳ್ತಾ ಕಾಡಿಸ್ಕೊಳ್ತಾ ಒಬ್ರಿದ ಒಬ್ಬರಿಗೆ ಹೊಡ್ಕೊಳ್ತಾ ಮತ್ತು ಕೂದಲ ಜಗ್ಯಾಡ್ಕೊಂತ ಆರಾಮು ಇರ್ತಿದ್ವಿ ಆಮೇಲೆ ಮತ್ತೆ ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡಿದ ಹೊತ್ತಿಗೆ ಮತ್ತೆ ನನ್ನ ಪಪ್ಪ ಮಮ್ಮಿ ಕಡೆ ಹೋದೆ ಅವರು ಆವಾಗ ನನಗೆ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ರಾಯಿಚೂರಲ್ಲಿ ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದ್ದರು ಅಲ್ಲಿ ಹೋದ್ಮೇಲೆ ನನಗೆ ಮತ್ತೆ ಜಾಸ್ತಿ ಜನ ಫ್ರೆಂಡ್ಸ್ ಆದರು ಅವ್ರಂತ್ರೂ ಯಪ್ಪಾ ಬಿಡೋದೇ ಇಲ್ಲ ಇನ್ನಾದರೂ ನಾನು ಅವ್ರ ಹತ್ರ ಕಾಂಟಾಕ್ಟಲ್ಲಿ ಇದ್ದೀನಿ ಫುಲ್ ಹೆಂಗಂತಂದರೆ ಇವಾಗ ಅವ್ರ ಬಿಟ್ ನಾನು ಇರಕ್ಕಾಗಲ್ಲ ನನ್ನ ಬಿಟ್ ಅವರಿರಕ್ಕಾಗಲ್ಲ ಆ ಟೈಪ್ ಇದ್ವಿ ನಾವು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ತನಕ ಮತ್ತೆ ಸಿಕ್ಸ್ತ್ ಸ್ಟ್ಯಾಂಡರ್ಡಿಗೆ ನಾನು ಕಾಲೇಜ್ ಚೇಂಜ್ ಮಾಡಿದೆ ಹುಬ್ಬಳಿಗೆ ಹಾಕಿದ್ದರು ಐ ಸಿ ಐಸ್ ಸಿ ಸಿಲೇಬಸ್ ಅಂತ ಸ್ಕೂಲ್ ಹೆಸರು ಪರಿವರ್ತನ ಗುರ್ಕುಲ್ ಅಲ್ಲಿ ಅಲ್ಲಿ ನನಗೆ ಭಾಳಂದರೆ ಭಾಳ ಜನ ಔಟ್ ಆಫ್ ಸ್ಟೇಟ್ದವರ್ನೂ ಫ್ರೆಂಡ್ಸ್ ಆಗಿದ್ದರು ಫುಲ್ ಅಲ್ಲೆಲ್ಲಾ ಮಸ್ತು ಮಜಾ ಮಾಡ್ತಿದ್ವಿ ಅಲ್ಲಿ ಆ್ಯಕ್ಚುಲಿ ಫೋನ್ ಅಲೌ ಇದ್ದಿದಿಲ್ಲ ತಿನ್ನೋತಿಕ್ಕೇನು ಅಲೌ ಇದ್ದಿದಿಲ್ಲ ಏನೂ ಇರ್ತಿದಿಲ್ಲ ಅಷ್ಟು ಇದ್ದರೂನು ನಮ್ಮ ಫ್ರೆಂಡ್ಸೆಲ್ಲಾ ಸೆಕ್ಯೂರಿಟಿ ಏನೋ ಪರಿಚಯ ಮಾಡ್ಕೊಂಡು ಅದು ಇದು ಮಾಡಿ ಎಲ್ಲಾ ಮಾಡಿದ್ದರು ಸಿಕ್ಸ್ತ್ಗಿಂತ ನಮ್ಗ ಸ್ವಲ್ಪ ಬುದ್ಧಿ ಬಂದಿತ್ತು ಅವಾಗ ಸಿಕ್ಸ್ತ್ಗಿಂತ ನಾವೇನು ಮಾಡ್ತಿದ್ವಿ ಅಂತಂದರೆ ಇವಾಗ ಓದಬೇಕಲ್ಲಾ ಏನು ಓದಬೇಕು ಏನಿಲ್ಲಾ ಎಲ್ಲಾ ನಮ್ಮ ಫ್ರೆಂಡ್ಸ್ ಹತ್ತಿರ ಡಿಸ್ಕಸ್ ಮಾಡ್ತಿದ್ವಿ ನಮ್ಮ ಪಪ್ಪಾ ಮಮ್ಮಿನೂ ಅವಾಗ ಪ್ರೋತ್ಸಾಹಿಸ್ತಿದ್ದರು ಹಿಂಗೆ ನೀನು ಇವಾಗ ನೀನು ಹಿಂಗೆ ಸೈನ್ಸ್ ಮಾಡಿದರೆ ಮುಂದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ನೀನು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಆ ಟೈಪು ಇನ್ಕೇಸ್ ಸೈನ್ಸ್ ಮಾಡಲಿಲ್ಲ ನಾರ್ಮಲ್ ಯಾವ್ದಾದರೂ ಡಿಗ್ರಿ ಮಾಡಕ್ಕೋದರೆ ಮತ್ತೆ ಇದು ಬಿ ಫಾರ್ಮ್ ಎಂ ಫಾರ್ಮ್ ಅಂತ ಮಾಡ್ಬೇಕಾಗುತ್ತೆ ಹಂಗೆ ಹಿಂಗ ಅಂತ ಎಲ್ಲಾ ಹೇಳ್ತಿದ್ರು ಇವಾಗ ನಮ್ಮ ತಂಗಿನೂ ಫಸ್ಟ್ ಗೆಲ್ಲಾಕಿ ನನ್ಕಿಂತ ಡೆಡ್ ಆಪ್ಪೋಸಿಟ್ಟು ಆಕಿ ಎಲ್ಲಾ ಇಲ್ಲೇ ಕೊಪ್ಪಳದಲ್ಲೇ ಕಲ್ತಾಳೆ ಸಂಡೆನೂ ಸ್ಕೂಲ್ ಇರ್ಬೇಕು ಅಂತಾಳಾಕಿ ಆ ಟೈಪ್ ಆಕಿ ಇವಾಗ ನಮ್ಮ ತಂಗಿ ದಾವಣಗೆರೆಯಲ್ಲಿ ಓದ್ತಿದ್ದಾರೆ ಎಂ ಬಿ ಬಿ ಎಸ್ ಫಸ್ಟ್ ಇಯರು ನಾನಿವಾಗ ಇಲ್ಲೇ ಕೊಪ್ಪಳದಲ್ಲೇ ಅಜ್ಜೋರ್ದು ಮಠ ಐತಲ್ಲಾ ಇಲ್ಲೇ ಬಿ ಎಂ ಎಸ್ ಸೆಕೆಂಡ್ ಇಯರ್ ಇದ್ದೀನಿ ಇವಾಗ ಮತ್ತು ಏನಂತಂದ್ರ ಅಲ್ಲಿ ಹುಬ್ಬಳ್ಳಿಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲಾ ತಿಳುವಳಿಕೆ ಬಂದಿತ್ತಲ್ಲಾ ನಾನೆಲ್ಲ ಹೇಳ್ತಿದ್ದೆ ನಮ್ಮ ಫ್ರೆಂಡ್ಸಿಗೆ ನಾನು ಮುಂದೆ ಇಂಜಿನಿಯರ್ ಆಗ್ತೀನಿ ಡಾಕ್ಟ್ರ್ ಆಗ್ತೀನಿ ಹಂಗೆ ಹಿಂಗೆ ಅಂತೆಲ್ಲಾ ಅವರನ್ನೂ ಹೇಳ್ತಿದ್ದರು ನಾನು ಅದಾಕ್ತಿನ ನಾನು ಇದಾಕ್ತಿನಿ ನಾನು ಪೈಲೆಟ್ ಆಗ್ತಿನಿ ನಾನು ರೈಡರ್ ಆಗ್ತಿನಿ ಹಂಗೆ ಹಿಂಗೆ ಎಲ್ಲಾ ಹೇಳ್ತಿದ್ದರು ಅವರೂನು ಅಷ್ಟಾದ್ಮೇಲೆ ಮತ್ತು ಒಬ್ಬಾತ ನಮ್ಮ ಬೆಸ್ಟ್ ಫ್ರೆಂಡ್ ಇದ್ದ ಆರ್ಯನ್ ಚನ್ನಾಳ್ ಅಂತಂದು ಅವರಪ್ಪ ಅಮ್ಮ ಇಬ್ಬರೂ ಡಾಕ್ಟ್ರು ಅವರಪ್ಪ ಅಮ್ಮ ಹೇಳ್ತಿದ್ದರಂತೆ ನನ್ನ ಜೊತೆ ಇರ್ಬೇಡ ಆತ ಕೆಟ್ಟೋಗ್ತಾನೆ ಅವರಪ್ಪ ಬಿಸ್ನೆಸ್ ಮ್ಯಾನು ಹಂಗೆ ಹಿಂಗೆ ಅಂತಂದು ಆ ಬಟ್ ಆತ ಕೇಳ್ತಿದಿಲ್ಲ ಒಟ್ಟ ಆತ ನನ್ನ ಹತ್ರನೇ ಇರ್ತಿದ್ದ ಒಟ್ಟು ನನ್ಜೊತೆನೇ ಇರ್ತಿದ್ದ ನಾನೇ ಬೇಕಂತಿದ್ದ ಆ ಟೈಪು ಸೊ ನಾನಾತ ಫುಲ್ ಒಂದು ಟೈಪೇನು ಬಾಂಡು ಭಾರಿ ಚಂದಿತ್ತು ನನ್ನದು ಆತಂದು ಆತ ಆ್ಯಕ್ಚುವಲಿ ನನ್ನೊತ್ತಿಗೆ ಎಷ್ಟು ಹಚ್ಕೊಂಡಿದ್ನಂತಂದರೆ ಫುಲ್ ಟೆನ್ ಸಿಕ್ಸ್ತ್ ಟು ಟೆನ್ತ್ ನಾವಿಬ್ಬರೂ ಒಂದೇ ಕಡೆ ಮಾಡಿದ್ವಿ ಅಲ್ಲಿ ಒಬ್ಬಾತ ಸೆಕ್ಯೂರಿಟಿ ಇದ್ದ ಆತನ ಕಡೆ ಆತ ಊಟಕೆ ಊಟ ಅಂದರೆ ಊಟ ಅಂದರೆ ಊಟ ಅಲ್ಲ ಫೋನ್ ಮಾಡಿ ಕಾ ಫೋನ್ ಇಸ್ಕೊಂಡು ನನಗೂ ಕೊಡ್ತಿದ್ದ ಫೋನ್ ಮಾಡು ಮನೆಗಿಲ್ಲಿ ಫೋನ್ ಅಲೌ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಈ ಈ ಟೈಪೆಲ್ಲ ಮಾಡ್ತಿದ್ದ ಆತ ಆತ ಆ್ಯಕ್ಚುಲಿ ಭಾಳ ಚಂದ್ ಇದ್ದ ಆರ್ಯನ್ ಅಂತ ಆತ ನನ್ನ ಬೆಸ್ಟ್ ಫ್ರೆಂಡು ಇನ್ನೊಬ್ಬಾತ ಸೆವೆಂತಿಗೆ ಮಹದೇವಪ್ಪಯ್ಯಾ ಅಂತ ಬಂದ ಗದಗ್ದ ಆತ ಆತನೂ ಭಾರಿ ಚಂದಿದ್ದ ನನ್ನ ಜೊತೆ ಇವಾಗ ಆತ ಎಂ ಬಿ ಬಿ ಎಸ್ ಸೆಕೆಂಡ್ ಇಯರ್ ಇದ್ದಾನೆ ಇಲ್ಲೇ ದಾವಣಗೆರೆಯಲ್ಲೇ ಇದ್ದಾನೆ ಮತ್ತು ಆರ್ಯನ್ ಅನ್ನೋತ ಎಂ ಬಿ ಬಿ ಎಸ್ ಥರ್ಡ್ ಇಯರು ಇವಾಗ ಜೋದ್ಪುರ್ ಏಮ್ಸಲ್ಲಿ ಇದ್ದಾನೆ ಆತ ಒಟ್ಟು ನಮ್ಮ ಫ್ರೆಂಡ್ಸ್ ಅಂದರೆ ಭಾಳ ಇಷ್ಟ ಇವಾಗ ನಾನಿಲ್ಲಿ ಬಿ ಎಂ ಎಸ್ ಮಾಡಕೆ ಬಂದಿನಿ ಅಂತಂದರೂ ನಂಗೆ ಜಗ್ಗಿ ಜನ ಫ್ರೆಂಡ್ಸ್ ಇದ್ದಾರೆ ಇಲ್ಲಿನೂ ಆ್ಯಕ್ಚುಲಿ ನಂಗೆ ಬಿ ಎಂ ಎಸ್ ಮನ್ಸಿರಲಿಲ್ಲ ಮನೆಯಾಗೇ ಫೋರ್ಸ್ ಮಾಡಿ ಬಿ ಎಂ ಎಸ್ ಮಾಡು ಏನಾಗಲ್ಲ ನಮ್ಮ ಜೊತೆನೇ ಇರ್ತಿ ಅಂತ ಹಂಗೆ ಹೇಳಿ ಇಲ್ಲೇ ಬಿ ಎಂ ಎಸ್ ಮಾಡಕೆ ಹಾಕಿದ್ರು ಇಲ್ಲಿ ಬಂದ್ಮೇಲಿಂದ ನನಗೆ ಜಾಸ್ತಿ ಜನ ಫ್ರೆಂಡ್ಸ್ ಆದರು ಆ್ಯಕ್ಚುಲಿ ಬೇರೆ ಬೇರೆ ಊರಿಂದ ಯಾದ್ಗಿರಿ ಸುರ್ಪುರ್ ಷಾಪುರ್ ಗುಲ್ಬರ್ಗ ಅಫ್ಲಾ ಬೆಲ್ಟೆಲ್ಲಾ ಈ ಕಡೆ ಬರ್ತಾರೆ ಆಲ್ಮೋಷ್ಟು ಅವರೆಲ್ಲರೂ ಪರಿಚಯ ಆದರು ಇನ್ಕೇಸ್ ನಾನು ಯಾವಾಗಾದರೂ ಆ ಕಡೆ ಹೋದರೆ ಅವರಿಗೆ ಮೀಟ್ ಆಗ್ಬೋದು ಇಲ್ಲಿ ಕೂಡ ಜಗ್ಗಿ ಜನ ಫ್ರೆಂಡ್ಸ್ ಇದ್ದಾರೆ ಹಾಗೆ ಇಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬಾತ ಕೊಪ್ಪಳದಲ್ಲೇ ಪ್ರದೀಪ್ ಅಂತಿರ್ತಾನೆ ಆತನೂ ನಮ್ಮ ಅಂದರೆ ನಾನು ಆತ ಸೇಮ್ ಒಂದೇ ಎಲ್ಲಾ ಕಡೆ ಒಂದೇ ಕಾಲೇಜು ಒಂದೇ ಕ್ಲಾಸು ಎಲ್ಲಾ ಸೇಮ್ ಎಲ್ಲೆಲೋಗೀವಿ ಅಲ್ಲೆಲ್ಲಾ ಬಂದಾನು ಆತನೂ ಇವಾಗ್ನೂ ಇಲ್ಲೇ ನನ್ನ ಜೊತೆನೇ ಇರ್ತಾನಾತ ಫುಲ್ ಹೆಂಗಂತಂದರೆ ಒಟ್ಟು ಏನೋ ಒಂದು ಟೈಪ್ ಖುಷಿಯಾಗತ್ತೆ ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಿದ ರೆಆ ಟೈಪೆಲ್ಲ ಮಾಡಿದರೆ ಮತ್ತೆ ಇವಾಗ ನೋಡಿದರೆ ಹಾಗೆ ಫ್ರೆಂಡ್ಸ್ ಎಲ್ಲಾರು ಚೆನ್ನಾಗಿರ್ತಿವಿ ಮತ್ತು ಇನ್ಕೇಸ್ ಏನಾದರು ಇವಾಗ ಎಲ್ಲಾ ಎಕ್ಸಾಮ್ಸ್ ಅವೆಲ್ಲಾ ಇರ್ತಾವಲ್ಲಾ ಎಕ್ಸಾಮ್ ಟೈಮಿಗೆ ಅವರು ನನಗೆ ಬೆಳಗ್ಗೆ ಎಬ್ಸೋದಾಗಲಿ ರಾತ್ರಿ ಮಲ್ಕೋ ಅಂತೇಳೋದಾಗಲಿ ಎಲ್ಲಾ ಅವರೇ ಮಾಡ್ತಾರೆ ಮತ್ತು ಬೆಳಗ್ಗೆ ಬೆಳಗ್ಗೆ ಎದ್ದೆಳ್ಸೋದು ಅವರೇ ಬಿಸ್ನೀರು ಕಾಯ್ಸ್ತಾರೆ ಎಲ್ಲಾ ಮಾಡ್ತಾರೆ ನಾವು ಇಲ್ಲಿ ನಮ್ಮ ಮನಿಗೆ ಯಾವಾಗಾದರು ನಮ್ಮ ಪಪ್ಪಾ ಮಮ್ಮಿ ಇರ್ಲಾರ್ದ ಹೊತ್ತಿಗೆ ಎಲ್ಲಾರೂ ನಮ್ಮ ಮನಿಗೆ ಬರ್ತೀವಿ ಅಡಿಗೆ ಮಾಡ್ತೀವಿ ಊಟ ಮಾಡ್ತೀವಿ ಫುಲ್ ಒಂದು ಟೈಪೇನೋ ಒಂದು ಡಿಗ್ರಿ ಲೈಫ್ ಹೆಂಗೆ ಎಂಜಾಯ್ ಮಾಡ್ಬೇಕೊ ಹಂಗೆ ಎಂಜಾಯ್ ಮಾಡಕ್ಕ ಹತ್ತಿವಿ ಮತ್ತು ಇನ್ಕೇಸ್ ಏನಾದರೂ ಒಬ್ರಿಗೇನಾದರೂ ಆದರೆ ಇನ್ಕೇಸ್ ನಮ್ಮ ಫ್ರೆಂಡ್ಸ್ ಟೋಟಲ್ ಒಂದು ಏಳೆಂಟು ಜನ ಇದ್ದೀವಿ ಏಳೆಂಟು ಜನದಲ್ಲಿ ಒಬ್ರಿಗೆ ಏನಾದರೂ ಆದರೆ ಏಳು ಜನ ಅಲ್ಲಿರ್ತಿವಿ ಆ ಟೈಪ್ ಮತ್ತು ಇನ್ಕೇಸ್ ಏನಾದರು ಜಗಳ ಆಗಲಿ ಏನಾರ ಆಗಲಿ ಒಟ್ಟು ಎಲ್ಲರೂ ಒಬ್ರ ಸಂಗಟ ಒಬ್ರ ಇರ್ತೀ ಆ ಟೈಪು ಮತ್ತು ಇವಾಗ ಇನ್ಕೇಸ್ ಏನಾದರು ಟೀಚರ್ ಹೊರಗಾಕಿದರೆ ಕ್ಲಾಸ್ ಬಿಟ್ಟು ಅವಾಗ್ನೂ ಏಳು ಎಂಟು ಜನ ಎಲ್ಲರೂ ಹೋಯ್ಬುಡ್ತೀವಿ ಬಟ್ ಆ್ಯಕ್ಚುಲಿ ಹೊರಗಾಕದೇ ಇಬ್ರಿಗೆ ಹಾಕ್ಬಿಡ್ತಾರೆ ಯಾಕಂತಂದರೆ ಇಬ್ಬರು ಮಾತಾಡಿರ್ತಾರೆ ಹೊರಗಾಕ್ ಬಿಡ್ತಾರೆ ನಾನು ಮತ್ತು ನಮ್ಮ ಫ್ರೆಂಡು ಅವನಿಗಂತ್ರೂ ಭಾಳ ಹಚ್ಕಂಡೀನಿ ನಾನು ಅವನ ಬಿಟ್ಟು ಇರೋದಿಕ್ರಂತೂ ಆಗಲ್ಲ ಮತ್ತು ಇವಾಗ ಆವಾಗ ಇವಾಗ ಫೋನೆಲ್ಲ ಅಲೌ ಇರ್ತಾವಲ್ಲಾ ಇವಾಗ ನಮ್ಮ ತಂಗಿಗೆ ಫೋನ್ ಮಾಡಿ ಕೇಳ್ತಿರ್ತೀನಿ ಏನು ಮಾಡಕತ್ಯಾ ಏನಿಲ್ಲಾ ಕ್ಲಾಸ್ ಬಿಟ್ಟು ಹೊರಗಾಕಿದ್ರಾ ಎಲ್ಲಾ ಅವರ್ಗೂನು ಫ್ರೆಂಡ್ಸ್ ಜಗ್ಗಿ ಜನ ಇರ್ತಾರೆ ಆ ಟೈಪೆಲ್ಲ ಒಟ್ಟಾ ಇಲ್ಲಿ ಸ್ಕೂಲಲ್ಲಿ ಸ್ಕೂಲ್ ಇದ್ಕಿಂತ ಇದೊಂದು ಟೈಪ್ ಏನೋ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಮತ್ತು ಈಗ ನಾವು ಮನೆಗೋದರೂನು ಇವಾಗ ನಮ್ಮ ಫ್ಯಾಮಿಲಿ ಕಡೆ ನನಗಾರಾಮಿಲ್ಲ ಇನ್ನ ಏನು ತಗೋಬೇಕು ನಾ ಯಾಕಂದರೆ ಬಿ ಎಂ ಎಸ್ ಮಾಡ್ತಿದ್ದೀನಲ್ಲಾ ಏನು ತಗೋಬೇಕು ಏನಿಲ್ಲ ಎಲ್ಲಾ ಕೇಳ್ತಾರೆ ಅವ್ರ್ನೂ ನಾನು ಹೇಳ್ತಿರ್ತೀನಿ ಇಂಥಾ ಟ್ಯಾಬ್ಲೆಟ್ಸ್ ಆರಾಮಾಗತ್ತೆ ಆ ಟೈಪೆಲ್ಲ